ಅಮ್ಮನ ಪಾತ್ರ ತಾಯಿ ಎಂದರೆ ಸಾಕು ಎಲ್ಲ ಮೈಯಲ್ಲಿನ ಎಲ್ಲ ರೋಮಾಂಚನವಾಗುವಂತಹ ಅನುಭವ ಆಗುತ್ತೆ ಏಕೆ ಅಂತೆಂದ್ರೆ ನನ್ನ ತಾಯಿ ಅಡುಗೆಯಲ್ಲಿ ಬಹಳ ಅತ್ಯುತ್ತಮವಾದ ಪಾತ್ರವನ್ನು ವಹಿಸುತ್ತಿದ್ದರು ನನ್ನದು ತುಂಬು ಕುಟುಂಬ ಎಂಟು ಮಕ್ಕಳು ತಂದೆ ತಾಯಿ ಇರುವಂತಹ ಅತ್ಯುದ್ಭುತವಾದಂತ ಸಂತೋಷವಾದಂತಹ ಕುಟುಂಬ ಅಲ್ಲಿ ನನ್ನ ತಾಯಿ ಹುಟ್ಟಿ ಬೆಳೆದದ್ದು ನಾನು ಹಳ್ಳಿಯೇ ಆದರೂ ನನ್ನ ತಾಯಿ ಬಹಳ ಅಚ್ಚುಕಟ್ಟಾಗಿ ತುಂಬ ರುಚಿಯಾದ ಅಡುಗೆಯನ್ನು ತುಂಬ ಸರಳವಾಗಿಯೇ ಮಾಡುತ್ತಿದ್ದರು ಅದು ಅಡುಗೆ ಎಂದರೆ ಏನು ಅಡುಗೆ ಎಂದರೆ ಅಡುಗೆ ಮಾಡುವಾಗ ಅವ್ಳಿಗೆ ಒಳ ಮನಸ್ಥಿತಿ ತುಂಬ ಪ್ರೀತಿಯಿಂದ ಸಂಭ್ರಮದಿಂದ ನಾನು ಮಾಡುವ ಅಡುಗೆಯನ್ನು ನನ್ನ ಮಕ್ಕಳು ನನ್ನ ತಮ್ಮಂದಿರು ಅಕ್ಕಂದಿರು ನನ್ನ ತಂದೆಯೋ ನನ್ನ ಗಂಡನೋ ಬಂದು ಊಟ ಮಾಡುತ್ತಾರೆ ಅವರು ಅದನ್ನು ತುಂಬ ಚೆನ್ನಾಗಿ ಇದೆ ಎಂದು ಹೇಳಬೇಕು ಎಂಬ ಆಲೋಚನೆ ಹೆಣ್ಣಿಗೆ ತಲೆಯಲ್ಲಿರಬೇಕು ಮತ್ತು ಅವಳು ಅಡುಗೆ ಮಾಡುವಾಗ ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಮಗಳೇ ಎಂದು ನನ್ನ ತಾಯಿ ಹೇಳುತ್ತಿದ್ದಳು ಏಕೆಂದರೆ ಅತ್ತುಕೊಂಡು ಮುನಿಸಿಕೊಂಡು ಸಿಡುಕಿಕೊಂಡು ಮನಸ್ಸಿನಲ್ಲಿ ಏನೆಲ್ಲ ದುಗುಡಗಳನ್ನು ತುಂಬಿಕೊಂಡು ಮಾಡುವ ಅಡುಗೆಯನ್ನು ಬಡಿಸೋದರಿಂದ ಊಟ ಮಾಡುವವರ ಆರೋಗ್ಯದಲ್ಲಿಯೂ ಸಹ ಅದು ಏರುಪೇರಾಗುತ್ತದೆ ಎಂಬ ನಾಣ್ಣುಡಿಯನ್ನು ನನ್ನ ತಾಯಿ ಪದೇ ಪದೇ ಹೇಳುತ್ತಿದ್ದರು ಏಕೆ ಹೀಗಾಗುತ್ತದೆ ಅಡುಗೆಗೂ ನಮ್ಮ ಮನಸ್ಥಿತಿಗೂ ಏನು ಸಂಬಂಧ ಎಂದು ನಾನು ನನ್ನ ತಾಯಿಯನ್ನು ಕೇಳುತ್ತಿದ್ದೆ ಆಗ ತಾಯಿ ಹೇಳುತ್ತಿದ್ದರು ಅಡುಗೆ ಮಾಡುವ ಮನಸ್ಸು ಸುಸ್ಥಿತಿಯಲ್ಲಿಲ್ಲದಿದ್ದರೆ ಮಾಡುವ ಅಡುಗೆಯಲ್ಲಿ ರುಚಿ ಅಥವಾ ಅದರ ಮಹತ್ವ ಇರುವುದಿಲ್ಲ ಎಂದು ಹೇಳುತ್ತಿದ್ದರು ಇನ್ನು ಸಂಸಾರದಲ್ಲಿ ಅಡುಗೆಯ ಮಹತ್ವ ನನ್ನ ತಾಯಿ ಎಷ್ಟೊಂದು ಮಹತ್ವವನ್ನು ನನಗೆ ವಹಿಸಿಕೊಟ್ಟಿದ್ದಾರೆ ಎಂದರೆ ಇಂದು ನಾನೊಬ್ಬ ಸಂಪೂರ್ಣ ಗೃಹಿಣಿ ಆಗಲಿಕ್ಕೆ ನನ್ನ ತಾಯಿಯೇ ಕಾರಣ ನಾನು ಮಾಡುವ ಅಡುಗೆಯನ್ನು ನನ್ನ ಗಂಡನಾಗಲಿ ನನ್ನ ಮಗನಾಗಲಿ ತುಂಬ ಪ್ರೀತಿಯಿಂದ ಊಟ ಮಾಡುತ್ತಾರೆ ಅವರು ಹೊರಗಡೆಯ ಯಾವ ಊಟ ಉಪಚಾರಗಳನ್ನು ಅವರು ಇಷ್ಟ ಪಡುವುದಿಲ್ಲ ಮನೆಯ ಅಡುಗೆಯೇ ಮೇಲು ಎನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಏಕೆಂದ್ರೆ ಅಡುಗೆಯಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗಚು ಷಡ್ರಸಗಳು ಅಂತ ಹೇಳ್ತಾರೆ ನಮ್ಮ ತಾಯಿ ಹೇಳ್ತಿದ್ರು ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗಚಿನ ಬೆಲೆ ಗೊತ್ತಿಲ್ಲದವಳು ಸಂಸಾರ ಹೇಗೆ ಮಾಡ್ತಾಳೆ ಮಗಳೇ ಎಂದು ಏನಪ್ಪ ಹೀಗೆ ಹೇಳ್ತಾರಲ್ಲ ಅಮ್ಮ ಅಂತ ಅಂದ್ಕೊಳ್ತಿದ್ದೆ ಏಕೆ ಅಂದರೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುವ ನಮ್ಮನ್ನು ಸರಿ ದಾರಿಗೆ ತರುವ ನನ್ನ ಮಗಳು ಸಂಸಾರದಲ್ಲಿ ತನ್ನ ಮುಂದಿನ ಜೀವನದಲ್ಲಿ ಸಮ ರ್ಪಕವಾಗಿ ಅವಳು ಒಂದು ಅಡುಗೆಯಂತಹ ರುಚಿಯಾಗಿ ಹಿತವಾಗಿ ಮಿತವಾಗಿ ಬಹುಸತ್ವಯುತವಾಗಿ ಬಾಳಿ ಬದುಕಬೇಕೆನ್ನುವಂತಹ ಪರಿಕಲ್ಪನೆ ತಾಯಿಗೆ ಮಾತ್ರವೇ ಇರುತ್ತದೆ ಆದ್ದರಿಂದ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬುವಂತ ಗಾದೆ ಹುಟ್ಟಿಕೊಂಡಿತೋ ಏನೋ ಇನ್ನು ಹುಳಿ ಪದಾರ್ಥಕ್ಕೆ ಬಂದರೆ ಮೊಸರು ಹುಣಸೆಹಣ್ಣು ಇದು ಈ ಹುಳಿ ಇಲ್ಲದೇ ನಾವು ಎಷ್ಟು ಊಟ ಮಾಡಿದರು ಒಂದು ಹುಳಿರಸ ಇಲ್ಲ ಅಂದರೆ ಊಟ ಸಂಪೂರ್ಣವಾಗುವುದೇ ಇಲ್ಲ ಖಾರ ಊಟದಲ್ಲಿ ಖಾರ ಉಪ್ಪು ಹುಳಿ ಇವುಗಳ ಸಮ್ಮಿಲನ ಸಮರ್ಪಕವಾಗಿದ್ದರೆ ಆ ಊಟದ ರುಚಿಯೇ ಬೇರೆ ಸಿಹಿ ಕಹಿಗಳು ಜೀವನದಲ್ಲಿ ಹೇಗೆ ಮುಖ್ಯವೋ ಊಟದಲ್ಲಿಯೂ ಅಷ್ಟೇ ಸಿಹಿ ಮತ್ತು ಕಹಿ ಕಹಿ ಅಂದರೆ ಹಾಗಲಕಾಯಿ ಅಂತೀವಲ್ಲ ಹಾಂ ಅದು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ದೇಹದಲ್ಲಿನ ರಕ್ತವನ್ನು ಪರಿಶುದ್ಧನೆ ಪರಿಶುದ್ಧಗೊಳಿಸುತ್ತದೆ ಮತ್ತು ಜೀರ್ಣಾಂಗವ್ಯೂಹದಲ್ಲಿನ ಅನೇಕ ವೈರಸ್ ಅಂತ ನಾವು ಏನು ಕರಿತೀರಿ ಕ್ರಿಮಿ ಕೀಟಗಳನ್ನು ಅದು ನಾಶ ಮಾಡುತ್ತದೆ ಒಗಚು ಒಗರು ಅಂತಲೂ ಕರೀತಾರೆ ಈ ರೀತಿಯ ಷಡ್ರಸಗಳನ್ನು ಒಳಗೊಂಡ ಊಟ ಬಹು ರುಚಿಯಾಗಿ ಮತ್ತು ದೇಹದ ಸಮರ್ಪಕ ನಿರ್ವಹಣೆಗೆ ಅದು ಕಾರಣವಾಗಿರುತ್ತೆ ಇನ್ನು ಅಚ್ಚುಕಟ್ಟಾಗಿ ಅಡುಗೆ ಮಾಡೋದು ಅಂದರೆ ಏನು ಅಂತ ತಾಯಿ ಎಂಬ ಪದವೇ ಅಮೃತಕ್ಕೆ ಸಮಾನವಾದ ಪದ ಕಣ್ರೀ ಏಕೆಂದ್ರೆ ತಾಯಿ ಎಂಬ ಪದ ಅಮೃತಕ್ಕೆ ಸಮಾನ ಎಂದರೆ ಅದು ಮತ್ತೆ ನಮ್ಮಲ್ಲಿ ನಿತ್ಯ ಜೀವನವನ್ನು ಸಂಜೀವಿನಿಯನ್ನು ಮೂಡಿಸುವಂತಹದ್ದು ನಾವು ಎಂತಹ ಕಷ್ಟದಲ್ಲಿಯೇ ಇರಲಿ ಎಂತಹ ನೋವಿನಲ್ಲಿಯೇ ಇರಲಿ ಎಂತಹ ದುಃಸ್ಥಿತಿಯಲ್ಲಿಯೇ ಇರಲಿ ತಾಯಿ ನಮ್ಮನ್ನು ಸದಾ ಕಾಲ ಎಚ್ಚರಿಸುತ್ತಿರುತ್ತಾಳೆ ಮತ್ತು ನಮ್ಮ ಬಗ್ಗೆ ಸದಾ ಅವಳು ಆಸಕ್ತಿಯನ್ನ ತೋರಿಸುತ್ತಿರುತ್ತಾಳೆ ಎಚ್ಚರಿಕೆಯಿಂದಿರುತ್ತಾಳೆ ಎಲ್ಲಿ ನಮ್ಮ ಮಗಳು ನಮ್ಮ ಮಕ್ಕಳು ಎಡವಬಾರದು ಯಾವುದರಲ್ಲಿಯೂ ಎಂಬಂತಹ ಒಂದು ಏನು ಹೇಳ್ತಾರೆ ಒಂದು ಮಾರ್ಗದರ್ಶಕಳಾಗಿ ಮಾರ್ಗದರ್ಶಕಳಾಗಿ ರಕ್ಷಾಕವಚದಂತೆ ತಾಯಿ ಇರ್ತಾಳೆ ಅದ್ರಿಂದಲೇ ಅಡುಗೆ ಮನೆಯಿಂದ ಹೆಣ್ಣಿನ ಜೀವನದುದ್ದಕ್ಕೂ ತಾಯಿಯ ಪಾತ್ರ ಅತ್ಯಂತ ಮಹತ್ವದಾಗಿರುತ್ತೆ ಇದಕ್ಕೆ ಸಾಕಷ್ಟು ವಿಷಯ ನಾವು ಇನ್ನು ಹೇಳ್ಕೊಂಡು ಹೋಗಬಹುದು ತಾಯಿ ಏನು ಹೇಳ್ತಿದ್ರು ಅಡುಗೆ ಮನೆ ಹೋದ ತಕ್ಷಣ ಅಮ್ಮ ಅನ್ನ ಆಗಿದೆಯೋ ಇಲ್ವೋ ನೋಡು ಅಂತ ಹೇಳೋಲ್ಲ ಅವರು ಒಂದು ಅಗಳು ಮುಟ್ಟಿ ನೋಡು ಅನ್ನ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಎಂತಹ ಜ್ಞಾನಿ ಅವಳು ಒಂದು ಅಗಳು ಬೆಂದರೆ ಇಡೀ ಅನ್ನ ಬೆಂದಿರುತ್ತೆ ಅನ್ನೋವಂಥ ಸತ್ಯವನ್ನು ಅವಳು ನಮಗೆ ತಿಳಿಸಿಕೊಟ್ಟಳು ಇದು ಬರೀ ಅಡುಗೆಗೆ ಮಾತ್ರ ಸಂಬಂಧ ಪಟ್ಟಿದ್ದಲ್ಲ ನಮ್ಮ ಇಡೀ ಜೀವನಕ್ಕೂ ಅದು ಸಂಬಂಧ ಪಡುತ್ತೆ ನಮ್ಮ ನಡೆ ನುಡಿ ನೋಟ ಆಟ ಪಾಠ ವ್ಯವಹಾರ ಕ್ರಿಯೆ ಕರ್ಮಗಳೆಲ್ಲವೂ ಅಷ್ಟೇ ನಮ್ಮ ಮುಖವು ಅಷ್ಟೇ ನಮ್ಮನ್ನು ನೋಡಿದರೆ ನಮ್ಮ ಯೋ ನಮ್ಮ ನಡತೆ ಇಂತಹದ್ದೇ ನಮ್ಮ ಜೀವನಕ್ರಮ ಹೀಗೆ ಇರುತ್ತೆ ಇವ್ರು ಇಂತಹ ಸ್ವಭಾವದವರೇ ಆಗಿರುತ್ತಾರೆ ಅಂತ ನಾವು ತಕ್ಷಣ ಹೇಳಿಬಿಡಬಹುದು ಅಂತಹ ಒಂದು ಉದಾಹರಣೆ ಒಂದು ಅಗಳು ಮುಟ್ಟಿ ನೋಡಿದರೆ ಸಾಕು ಇಡೀ ಅನ್ನ ಬೆಂದಿದಿಯೋ ಇಲ್ಲ ಎಂದು ಗೊತ್ತಾಗುತ್ತೆ ಅಂತ ಅಡುಗೆ ಘಮದಿಂದಲೇ ಅದರ ರುಚಿಯನ್ನು ತಿಳಿಬಹುದಮ್ಮ ಅಂತ ಹೇಳ್ತಿದ್ರು ಹೇಗಮ್ಮ ಅಡುಗೆ ಸುವಾಸನೆಯಿಂದ ಅದರ ರುಚಿ ತಿಳಿಯತ್ತೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಉಪ್ಪು ಹಾಕಿಲ್ಲ ಅಂದರೆ ಅದು ಸಪ್ಪೆ ವಾಸನೆ ಬರ್ತಾ ಇರುತ್ತೆ ಎಂತಹ ಅದ್ಭುತವಾದ ಅವರ ಜ್ಞಾನ ಅಂತ ಹೇಳೋಣ ಕಣ್ರೀ ಉಪ್ಪು ಹಾಕಿಲ್ಲ ಅಂದರೆ ಸಾರು ಸಪ್ಪೆ ವಾಸನೆ ಬರ್ತಾ ಇರುತ್ತೆ ಅಂತ ಹೇಳ್ತಿದ್ರು ಅದು ನಿಜಕ್ಕೂ ನಿಜ ನಾನು ಪರೀಕ್ಷೆ ಮಾಡ್ಬೇಕೆಂತಲೇ ಉಪ್ಪು ಹಾಕ್ದೆಯೇ ಸಾರು ಮಾಡಿದ್ರೆ ಅದರ ವಾಸನೆ ಒಂದು ರೀತಿ ಹಸಿ ಹಸಿ ಥರ ವಾಸನೆ ಇರತ್ತೆ ಅದ್ರಿಂದ ಉಪ್ಪು ಅಡುಗೆಗೆ ಬಹಳ ಮುಖ್ಯವಾದದ್ದು ನೀವು ಸಿಹಿ ಅಡಿಗೆ ಮಾಡಿರಿ ಖಾರದ ಅಡುಗೆ ಮಾಡಿರಿ ಒಂದು ಕಲ್ಲು ಉಪ್ಪನ್ನು ಆ ಸಿಹಿ ಅಡುಗೆಗೆ ಹಾಕಿದರು ಸಹ ಅದರ ರುಚಿಯೇ ಬೇರೆ ಅಂತ ಅಮ್ಮ ಹೇಳ್ತಿದ್ರು ನಮ್ಮಲ್ಲಿ ಸಾಕಷ್ಟು ಜನ ಸಿಹಿ ಅಡುಗೆಗೆ ಉಪ್ಪನ್ನು ಬಳಸೋದೇ ಇಲ್ಲ ಆದರೆ ಒಂದು ಕಲ್ಲು ಉಪ್ಪನ್ನು ನೀವು ಹಾಕಿದರೆ ಒಂದು ಚಿಟಿಕೆ ಉಪ್ಪನ್ನ ನೀವು ಸಿಹಿ ಅಡಿಗೆಯಲ್ಲಿ ಬಳ್ಸಿದ್ರೆ ಅದ್ರ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ನಾವು ಈಗ ಮಾಡುವ ಕಾಫಿ ಟೀಗಳಲ್ಲಿಯೂ ಅಷ್ಟೇ ಟೀ ಮಾಡಿದ ಪಾತ್ರೆಲಿ ಕಾಫಿ ಮಾಡು ಚೆನ್ನಾಗಿರುತ್ತೆ ಅಂತಾರೆ ಏನಮ್ಮ ಟೀ ಮಾಡಿದ ಪಾತ್ರೆಲಿ ಕಾಫಿ ಮಾಡು ಅಂತೀಯ ಅಂದರೆ ಹೌದಮ್ಮ ಅದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕು ಕಾಫಿ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಹಾಗೆ ಅವರ ಅಡುಗೆಯ ಶೈಲಿಯೇ ಬೇರೆ ಅವರು ಅಡುಗೆ ಮಾಡುವಂಥ ಶೈಲಿಯೇ ಬೇರೆ ಅದನ್ನು ಯಾರು ಯಾವತ್ತೂ ಪ್ರಶ್ನೆ ಮಾಡುವಂತಹದ್ದೇ ಅಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ನಿಮ್ಮ ತಾಯಿ ಕೈ ರುಚಿಯಂತ ನನ್ನ ಸ್ನೇಹಿತರೆಲ್ಲ ಕೊಂಡಾಡುತ್ತಿದ್ರು ಈಗ ನನ್ನ ಕೈರುಚಿ ನೋಡಿದ್ರೂ ಅಷ್ಟೇ ನನ್ನ ಸ್ನೇಹಿತೆಯರು ಗೆಳತಿಯರು ನನ್ನ ಕೆಲಸ ಮಾಡುವ ಪಕ್ಕದಲ್ಲಿ ಕೆಲಸ ಮಾಡುವಂತಹ ನನ್ನ ಅಕ್ಕಪಕ್ಕದವರು ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ರು ಅಷ್ಟೇ ನಿಮ್ಮನೇಲಿ ಏನು ಹಾಕಿ ಅಡುಗೆ ಮಾಡ್ತೀರಿ ಇಷ್ಟೊಂದು ರುಚಿ ಬರುತ್ತೆ ಅಂತ ಹೇಳ್ತಿದ್ರು ಅದು ನನ್ನ ತಾಯಿಯಿಂದ ಬಂದ ಕಲೆ ತಾಯಿಯಿಂದ ಬಂದ ಕಲೆ ನಾವು ಅಮ್ಮ ಏನು ಹೇಳ್ತಿದ್ರು ನನಗೆ ಮದುವೆ ಮಾಡಿ ಕೊಟ್ಟು ನನ್ನನ್ನು ಗಂಡನ ಮನೆಗೆ ಅಂತ ಕಳ್ಸ ಕಳ್ಸ್ಬೇಕಾದ್ರೆ ಕೋಣೆ ಗೆದ್ದವಳು ಕೋಟೆ ಗೆಲ್ತಾಳೆ ಮಗಳೇ ಅಂತ ಇದ್ರು ಕೋಣೆ ಗೆದ್ದವಳು ಅಂದ್ರೆ ಕೋಣೆಲೇನಿರುತ್ತಪ್ಪ ಯುದ್ಧ ಮಾಡೋ ಕೆಲಸ ಅಂತ ಅಂದ್ಕೊಳ್ತಿದ್ದೆ ಏಕೆ ಅಂದ್ರೆ ನಾನು ಕಾಲೇಜು ಮನೆ ಬಿಟ್ರೆ ನನಗೆ ಅಮ್ಮನ ಅಮ್ಮ ಅಡಿಗೆ ಮನೆ ಮನೆ ಬಿಟ್ರೆ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ ಕೋಣೆ ಗೆದ್ದವಳು ಕೋಟೆ ಗೆಲ್ತಾಳೆ ಅಂದರೆ ಏನು ಅರ್ಥ ಅಮ್ಮ ಅಂತ ಕೇಳ್ತಿದ್ದೆ ಅಂದರೆ ಕೋಣೆ ಗೆದ್ದವಳು ಅಂದರೆ ಅಡುಗೆ ಮನೆ ಗೆದ್ದವಳು ಅಡುಗೆ ಮನೆಯ ರುಚಿ ಗೆದ್ದವಳು ಅಡುಗೆ ಮನೆಯ ಕೆಲಸ ಗೆದ್ದವಳು ಅಂದರೆ ಎಲ್ಲರ ಹೊಟ್ಟೆಯ ಕಷ್ಟವನ್ನು ಅರಿತವಳು ಎಲ್ಲರ ಹಸಿವನ್ನು ಗೆದ್ದವಳು ಅರ್ಥ ಆಯ್ತು ಹಾಗೇ ಆ ಕೋಣೆ ಗೆದ್ದವಳು ಕೋಟೆಯನ್ನು ಗೆಲ್ಲಬಲ್ಲಳು ಅಂತೆಂದ್ರೆ ಅವ್ಳ ಇಡೀ ಸಂಸಾರ ಎನ್ನುವುದೇ ಒಂದು ಕೋಟೆ ಅವಳ ಸುತ್ತಮುತ್ತ ಇರುವಂತಹ ಆ ಎಲ್ಲ ಪರಿಸರದಲ್ಲಿ ಅವಳ ಜೊತೆ ಇರುವಂತಹ ಕುಟುಂಬಸ್ಥರೆಲ್ಲರು ಅವಳ ಕೋಟೆ ಇದ್ದ ಹಾಗೆ ಆ ಕೋಣೆಯನ್ನು ಅವಳು ಗೆದ್ದರೆ ಇಡೀ ಕೋಟೆಯನ್ನೇ ಗೆಲ್ಲಬಲ್ಲಳು ಎನ್ನುವಂತಹ ಎಂಥ ಉದಾತ್ತವಾದ ನನ್ನ ತಾಯಿಯ ಮಾತುಗಳನ್ನು ನೆನೆಸಿಕೊಂಡ್ರೆ ಈಗಲೂ ಸಹ ನನಗೆ ಅಮ್ಮನ ನೆನ್ಪು ಆಗುತ್ತೆ ಅಷ್ಟು ಅವಳ ಮಡಿಲು ಸುಖವು ಅಷ್ಟೇ ಅಷ್ಟೇ ಹಿತವಾಗಿ ಹಸಿವಾದರು ಅಮ್ಮನ ಮಡಿಲಲ್ಲಿ ಒಂದು ಕ್ಷಣ ಮಲಗಿದರೆ ಸಾಕು ಏನೋ ಒಂದು ಹೊಟ್ಟೆ ತುಂಬಿದಂಥ ಭಾವ ಆಗ್ತಾ ಇತ್ತು ಅದಕ್ಕೆ ಯಾರು ಸರಿಸಾಟಿ ಇಲ್ಲ ಏನು ಅವ್ರ ಮಾತಿನ ಅರ್ಥ ಅವರು ಓದಿಲ್ಲ ಆದರೆ ಅವರ ಗಾದೆಗಳು ಅವರ ಮಾತುಗಳು ನೀತಿಕಥೆಗಳು ಏನೋ ಒಂದು ಹೇಳ್ತಿದ್ರು ಗಾದೆ ಅಂದ ಅಂದ ಮಾತ್ರಕ್ಕೆ ಏನು ಹೇಳ್ತಾರೆ ಅಂದರೆ ಅಮ್ಮ ಓದಿಲ್ಲ ಆದರೆ ಜನಪದರ ಜೀವನದ ಅನುಭವದ ಅಭಿವ್ಯಕ್ತಿಯೇ ಗಾದೆ ಅಂತ ಹೇಳ್ತಾರೆ ಜನಪದರ ಜೀವನದ ಅನುಭವದ ಅಭಿವ್ಯಕ್ತಿ ಅವರು ಜೀವನದಲ್ಲಿ ಪ್ರತಿಕ್ಷಣವೂ ಒಂದು ವಿಶ್ವವಿದ್ಯಾನಿಲಯವೆ ಅವರು ಪ್ರತಿಯೊಂದನ್ನು ಕಲೀತಾ ಹೋಗ್ತಾರೆ ನಾನು ಕಲಿತೆ ಎಂಬ ಅಹಂ ಅವರಿಗೆ ಎಲ್ಲೂ ಬರೋದೇ ಇಲ್ಲ ಅವರು ಪ್ರತಿಯೊಂದು ಅಡುಗೆ ಕೆಲಸ ಇರಲಿ ತೋಟದ ಕೆಲಸ ಇರಲಿ ಮನೆ ಕೆಲಸ ಇರಲಿ ದನ ಕರುಗಳ ಕೆಲಸ ಇರಲಿ ಚಿಕ್ಕ ಮಕ್ಳ ಕೆಲಸ ಇರಲಿ ವಯಸ್ಸಾದವರ ಕೆಲಸ ಇರಲಿ ಅನಾರೋಗ್ಯ ಇರೋವಂಥ ತಾತ ಅಜ್ಜಿಯರ ಕೆಲಸ ಇರಲಿ ಪ್ರತಿಯೊಂದನ್ನು ಅವರು ಅದೆಷ್ಟು ತಾಳ್ಮೆಯಿಂದ ಮಾಡ್ತಾ ಇದ್ರು ಅಂತೆಂದ್ರೆ ಅವರು ಅಷ್ಟೊಂದು ಶ್ರದ್ದೆಯಿಂದ ಮಾಡ್ತಾ ಇದ್ರು ಸೌದೆ ಹಿಡಿಯುವ ಸೌಟು ಹಿಡಿಯುವ ಕೈ ದೇಶವನ್ನೇ ಆಳುತ್ತೆ ಅಂಥೇಳ್ತಿದ್ರು ಸೌಟು ಹಿಡಿಯುವ ಕೈ ದೇಶದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಹೇಳ್ತಿದ್ರು ಏನಮ್ಮ ಸೌಟು ಹಿಡ್ಕೊಂಡು ದೇಶದ ಚುಕ್ಕಾಣಿ ಹೇಗಮ್ಮ ನಡ್ಸೋಕಾಗುತ್ತೆ ಅದಕ್ಕೆಲ್ಲ ವಿದ್ಯೆ ಬುದ್ಧಿ ಎಷ್ಟೊಂದು ಜ್ಞಾನ ತಿಳ್ಕೊಂಡಿರಬೇಕಲ್ಲ ಅಂತೆಂದ್ರೆ ಸೌಟು ಹಿಡಿಯುವ ಕೈ ದೇಶ ಆಳಬಲ್ಲದೇ ಅಂದರೆ ಒಂದು ಅಡುಗೆಯನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೇ ಬಾರದವ್ಳು ದೇಶವನ್ನು ಏನಮ್ಮಾ ಅವ್ಳು ನೋಡ್ತಾಳೆ ಒಂದು ಸಂಸಾರವನ್ನು ಹೇಗೆ ನೋಡ್ತಾಳೆ ಎನ್ನುವಂತಹ ಭಾವನೆ ಅವರದು ಅವಳಿಗೆ ಅವಳಿಗೆ ಏನು ಗೊತ್ತಾಗಲ್ಲ ಬಿಡಿ ಅನ್ನೋವಂಥ ಭಾವನೆಗೆ ಅವರು ಬಂದ್ಬಿಡ್ತಾ ಇದ್ರು ದೇಶದ ಚುಕ್ಕಾಣಿ ಹಿಡಿಯಬಲ್ಲಳು ಒಂದು ಸೌಟು ಹಿಡಿಯುವ ಕೈ ಎಂದರೆ ಒಂದು ಹೆಣ್ಣಿನ ಮಹತ್ವವನ್ನು ಆ ತಾಯಿ ಅನಕ್ಷರಸ್ಥೆಯಾದರೂ ಸಹ ಅವಿದ್ಯಾವಂತೆ ಆದರೂ ಸಹ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾತನಾಡುವ ಅಂಥ ಅವರ ಆ ಕಲೆ ಅವರ ಮಾತಿನ ಅವರು ಒಂದು ಒಮ್ಮೆ ಮಾತನಾಡಲು ಪ್ರಾರಂಭಿಸಿದರೆ ಸಾಕು ಪಕ್ಕಕ್ಕೆ ಹೋಗುವ ಮಾತೇ ಇಲ್ಲ ಎಲ್ಲರೂ ಅದನ್ನೇ ಕೇಳೋಣ ಎನ್ನಿಸುವಷ್ಟು ಜೇನಿನಂತೆ ನನ್ನ ತಾಯಿ ಮಾತನಾಡುತ್ತಿದ್ದರು ಅವರ ಅಡುಗೆಯೂ ಅಷ್ಟೆ ಬಹಳ ರುಚಿಯಾಗಿರುತ್ತಿತ್ತು ಇಂತಹ ಅಡುಗೆ ಮಾಡುವಲ್ಲಿ ಹೆಣ್ಣಿಗೆ ತಾಳ್ಮೆ ತುಂಬ ಅಗತ್ಯ ಇರುತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವ ಹೆಣ್ಣಿಗೆ ಅತೀ ಹೆಚ್ಚು ತಾಳ್ಮೆ ಸಿಗುತ್ತೆ ತಾಳ್ಮೆ ಬರುತ್ತೆ ಆ ತಾಳ್ಮೆಯಿಂದ ಅವಳು ಇಡೀ ಜೀವನವನ್ನೇ ಗೆಲ್ಲಬಲ್ಲಳು ಎನ್ನುವಂಥ ಮಾತುಗಳನ್ನು ನನ್ನ ತಾಯಿ ಹೇಳುತ್ತಿದ್ದರು ನನ್ನ ಅಮ್ಮನಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು